ಹಾಂ ಹೇಳಿ ಹಾಂ ಹೇಳಿ ಹಾಂ ಹೌದು ಹೇಳಿ ಹೌದಾ ನಾನು ಕೊಟ್ಟಿರೋ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡಿರಾ ಹಾಂ ಏನು ಫುಡ್ ತಿಂದಿರಿ ಗಟ್ಟಿ ಪದಾರ್ಥ ಏನಾದರೂ ಸೇವಿಸಿದ್ರಾ ಹೌದಾ ನೀರು ಜಾಸ್ತಿ ಕುಡಿತಿದ್ದೀರಾ ಹ್ಞೂ ಹೌದಾ ಇವತ್ತೊಂದು ಸಲ ಕ್ಲಿನಿಕಿಗೆ ಬನ್ನಿ ನೀವು ನಾನು ಬೇರೆ ನಾನು ಬೇರೆ ಮೆಡಿಸಿನ್ ಕೊಡ್ತೀನಿ ಆಯಿತಾ ಹೌದಾ ವಾಮಿಟ್ ಆಗ್ತಿದೆಯಾ ಏನಾಗಲ್ಲ ನಾ ಅದಕ್ಕೆ ಮೆಡಿಸಿನ್ ಕೊಡ್ತೀನಿ ನಾನು ಬನ್ನಿ ಕ್ಲಿನಿಕ್ ಹತ್ರ ಬನ್ನಿ ಇವತ್ತು ಸಂಜೆ ಆಯಿತಾ ಬನ್ನಿ ಮೆಡಿಸಿನ್ ಕೊಡ್ತೀನಿ ಏನಾದ್ರೂ ಅದಕ್ಕೂ ಕಮ್ಮಿ ಆಗಲಿಲ್ಲ ಅಂದರೆ ಬ್ಲಡ್ ಟೆಸ್ಟ್ ಇಲ್ಲ ಅಂದರೆ ಸ್ಕ್ಯಾನಿಂಗ್ ಮಾಡಿಸೋಣ ಹಾಂ ಹ್ಞೂ ಹಾಂ ಹೇಳಿ ಇಲ್ಲ ಅಂದರೆ ಮೆಡಿಸಿನ್ ಕೊಡ್ತೀನಿ ಮೆಡಿಸಿನಲ್ಲಿ ನಿಮಗೆ ಮತ್ತೆ ಹೊಟ್ಟೆನೋವು ಕಮ್ಮಿ ಆಗಲಿಲ್ಲ ಅಂದರೆ ಟೆಶ್ಟ್ ಮಾಡಲೇಬೇಕಾಗುತ್ತೆ ಹೌದಾ ಸರಿ ಬನ್ನಿ ಟೆಶ್ಟ್ ಮಾಡೋಣ